ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚಿನ ಜನರನ್ನು ತಲುಪುವ ಮತ್ತು ಮತ್ತೂ ಜಾಹಿರಾತಿನ ಮಾರ್ಗಗಳು ಯಾವುದೆಂದರೆ ಮೊದಲನೆಯದಾಗಿ ಟಿವಿ ಇರ್ಬೋದು ಟಿವಿಯಲ್ಲಿ ಜಾಹಿರಾತುಗಳನ್ನೂ ಕೊಡುವುದು ನೆಕ್ಸ್ಟ್ ಉದಯವಾಣಿ ಅಥವಾ ವಿಜಯಕರ್ನಾಟಕ ಇಂತ ದಿನಪತ್ರಿಕೆಗಳು ನೆಕ್ಸ್ಟ್ ಮೇಯ್ನ್ ಮುಖ್ಯವಾಗಿ ಮೊಬೈಲ್ ಮೊಬೈಲಲ್ಲಿ ಹೇಗೆ ಅಂದರೆ ನಾವು ಕೆಲವು ಆ್ಯಪ್ಸ್ಗಳನ್ನು ಬಳಸುವಾಗ ಅದರಲ್ಲಿ ಜಾಹಿರಾತುಗಳನ್ನು ನೀಡಿರ್ತಾರೆ ಕೆಲವದ್ರದ್ದು ಅಥವಾ ನಾವೇನೋ ಯೂಟ್ಯೂಬಲ್ಲಿ ವೀಡ್ಯೋ ನೋಡ್ತಿರ್ತೆವೆ ಅಲ್ಲಿ ಜಾಹಿರಾತನ್ನು ಕೊಡುವುದು ಮತ್ತು ಇನ್ನೂ ಈಗ ಅಂತೂ ತುಂಬ ಆ್ಯಪ್ಗಳಲ್ಲಿ ಜಾಹಿರಾತುಗಳನ್ನು ನೀಡ್ತಾರೆ ಏನಾದರೊಂದೂ ವೀಡ್ಯೋ ನೋಡಬೇಕಿದ್ರೆ ಅಥವಾ ಏನಾದರೊಂದು ಡೌನ್ಲೋಡ್ ಮಾಡಬೇಕಿದ್ರೆ ಅಲ್ಲಿ ಜಾಹಿರಾತು ಜಾಹಿರಾತನ್ನು ನೋಡದೆ ನಾವೂ ಏನು ಮಾಡ್ಲಿಕ್ಕಾಗುವುದಿಲ್ಲ ನೆಕ್ಸ್ಟ್ ಹೇಳುವುದಾದ್ರೆ ಟಿವಿ ಟಿವಿಯಲ್ಲಿ ಈಗ ಮೂವೀಸ್ ಅಥವಾ ಏನಾದರೂ ಸೀರಿಯಲ್ಸ್ ಇರ್ಬೋದು ನಾವು ನೋಡಿ ಆದ್ಮೇಲೆ ಅಲ್ಲಿ ಒಂದು ಆ್ಯಡ್ ಕೊಟ್ಟೇ ಕೊಡ್ತಾರೆ ಜಾಹಿರಾತನ್ನು ಯಾಕೆ ಕೊಡ್ತಾರೆ ಅಂದರೆ ಒಂದು ಕಂಪೆನಿಯದ್ದು ಹೆಸರು ಅಥವಾ ರೇಪ್ಯುಟೇಷನ್ ಒಂದೂ ಕಂಪೆನೀ ಒಂದು ಈ ಥರದ್ದೊಂದು ಕಂಪೆನಿ ಇದೆ ಈ ಥರದ್ದೊಂದು ಪ್ರೋಡಕ್ಟ್ ಇದೆ ಅಂತ ತೋರಿಸಲಿಕ್ಕೆ ಜಾಹಿರಾತನ್ನು ತೋರಿಸ್ತಾರೆ ಮತ್ತೆ ಅವರಿಗೆ ಹೆಚ್ಚು ಗ್ರಾಹಕರು ಬೇಕಿರ್ತಾರೆ ಕಸ್ಟಮರ್ಸ್ ಬೇಕಾಗಿರ್ತಾರೆ ಅದಕ್ಕೋಸ್ಕರ ಜಾಹಿರಾತನ್ನು ಕೊಟ್ಟು ಆ ಜಾಹಿರಾತು ಹೇಗಿರ್ತದೆ ಅಂತಾರೆ ಜನರನ್ನು ಅಟ್ರ್ಯಾಕ್ಟ್ ಮಾಡುವ ಥರ ಇರ್ತದೆ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಅಥವಾ ಒಂದು ಇನ್ ಇನ್ಫ್ಲುಯೆನ್ಸಸನ್ನ ಯೂಸ್ ಮಾಡ್ಕೊಂಡಿರ್ಬೋದು ಅಂದರೆ ಸೆಲಬ್ರಿಟೀಸ್ ಈಗ ನನ್ನ ಫೇವ್ರೇಟ್ ಯಾರಾದರೂ ಸೆಲಬ್ರಿಟೀ ಒಂದು ಆ್ಯಡ್ ಮಾಡ್ತಿದ್ದಾರೆಂದ್ರೆ ನನಗೆ ಆ ಪ್ರೋಡಕ್ಟ್ ತಗೊಳ್ಳಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ ನಾನು ಈಗ ಈ ಥರ ತಗೊಳ್ಬೋದು ಆ ನನ್ನ ಫೇವ್ರೇಟ್ ಇವನು ಈ ಪ್ರೋಡಕ್ಟ್ ಲಾಂಚ್ ಮಾಡ್ತಿದ್ದಾನೆ ನಾನು ಅದನ್ನ ಯೂಸ್ ಮಾಡಬೇಕು ಯಾಕೆಂದರೆ ಅವರು ಯೂಸ್ ಮಾಡ್ತಿದ್ದಾರಲ್ಲ ಅಂತ ಆ ರೀತಿಯಾಗಿ ಆದೊಂದು ಪ್ರೋಡಕ್ಟ್ ಗ್ರಾಹಕರ ಹತ್ರ ತಲುಪುವ ಒಂದು ಇಚ್ಛೆಯಿಂದ ಜಾಹಿರಾತನ್ನೂ ಸೆಲಬ್ರಿಟೀಸ್ ಅವರ ಕೈಯ್ಯಲ್ಲಿ ಕೊಡ್ತಾರೆ ಮತ್ತು ಹೇಳುವುದಾದ್ರೆ ಜಾಹಿರಾತುಗಳು ಟಿವಿಯ ಮುಖಾಂತರವೇ ಜಾಸ್ತಿ ಜನರಿಗೆ ತಲುಪ್ತದೆ ಟಿವಿ ಮತ್ತೆ ಮೊಬೈಲ್ ದಿನಪತ್ರಿಗಳಲ್ಲಿ ಜಾಹಿರಾತನ್ನ ಯಾರಷ್ಟು ನೋಡ್ಲಿಕ್ಕೆ ಹೋಗುವುದಿಲ್ಲ ಮತ್ತೆ ಹೇಳುವುದಾದ್ರೆ ಈಗ ಕಾಂಪಿಟೇಷನ್ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಪ್ಲೇಸ್ ಮಾರ್ಕೆಟ್ ಮಾರ್ಕೆಟಲ್ಲೊಂದು ಪ್ಲೇಸ್ ಬೇಕಂಥೇಳಿ ಒಳ್ಳೆ ಜಾಹಿರಾತುಗಳನ್ನು ಬಿಡುಗಡೆ ಮಾಡ್ತಾರೆ ಮತ್ತೆ ಅವರ ಪ್ರೋಡಕ್ಟನ್ನು ಜನರಿಗೆ ತೋರಿಸಲಿಕ್ಕೋಸ್ಕರ ಮತ್ತೆ ಹೇಳುವುದಾದ್ರೆ ಒಂದು ಈ ಥರದ್ದೊಂದು ಪ್ರೋಡಕ್ಟ್ ಇದೆ ಅದರ ಯೂಸ್ ಏನು ಅದು ಯಾಕೆ ಇದೆ ಅಂತೆಲ್ಲ ತೋರಿಸಲಿಕ್ಕೆ ಹೇಳಲಿಕ್ಕೋಸ್ಕರ ಒಂದು ಪ್ರೋಡಕ್ಟಿನ ಒಂದು ಜಾಹಿರಾತನ್ನೂ ತೋರಿಸ್ತಾರೆ ಜನರಿಗೆ ಈಗ ಪ್ರೆಸೆಂಟ್ ನಾನು ಒಂದು ಜಾಹಿರಾತು ಯಾವುದೆಂದ್ರೆ ಮಸಾಲಾಸಿದ್ದಿರ್ಬೋದು ಅಥ್ವಾ ಫ್ಲಿಪ್ಕಾರ್ಟ್ ಮೀಶೋ ಇಂಥದ್ದೆಲ್ಲ ಜಾಹಿರಾತು ತುಂಬ ಜನ ನೋಡ್ತಾರೆ ಯಾಕೆಂದರೆ ಸೇಲ್ ಇರ್ಬೋದು ಅಥವಾ ಏನಾದರೂ ಆಫರ್ಸ್ ಇರ್ಬೋದು ಇದೆಲ್ಲ ಜಾಹಿರಾತಲ್ಲಿ ಇರ್ತದೆ ಅಂದರೆ ಜನರಿಗೂ ಗೊತ್ತಾಗ್ತದೊಂದು ಜಾಹಿರಾತು ನೋಡುವಾಗ ಈ ಥರದ್ದೊಂದು ಸೇಲ್ ಇದೆ ಇಷ್ಟು ಆಫರ್ ಇದೆ ಫಿಫ್ಟಿ ಪರ್ಸೆಂಟ್ ಇರ್ಬೋದು ಏಯ್ಟಿ ಪರ್ಸೆಂಟ್ ಇರ್ಬೋದು ಆಫರ್ ಇದೆ ಒಂದು ಮೇಳ ಆಗ್ತಾ ಉಂಟು ಅಥವಾ ಏನೋ ಡಿಸ್ಕೌಂಟ್ ಇಟ್ಟಿದ್ದಾರೆ ಇಂಥದ್ದೆಲ್ಲ ತೋರಿಸ್ತಾರೆ ಮತ್ತೆ ಎಸ್ಪೆಷಲಿ ಒಂದು ಜಾಹಿರಾತಲ್ಲಿ ಒಂದು ಸೆಲಬ್ರಿಟಿಯನ್ನಿಟ್ಟು ಅಟ್ರ್ಯಾಕ್ಟ್ ಮಾಡ್ತಾರೆ ಅವರಿಗೆ ಒಳ್ಳೆ ರೀತಿಯ ಡ್ರೆಸ್ ಹಾಕಿರ್ಬೋದು ಹಾಕುವುದಿರ್ಬೋದು ಅಥವಾ ಅವ್ರನ್ನ ಒಳ್ಳೆ ರೀತಿಯಲ್ಲಿ ರೆಡಿ ಮಾಡಿ ಅವರಿಂದ ಜಾಹಿರಾತನ್ನೂ ನಮಗೆ ತೋರಿಸುವುದಿರ್ಬೋದು ಇಂಥದ್ದೆಲ್ಲ ಜನರಿಗೆ ತುಂಬ ಅಟ್ರ್ಯಾಕ್ಟ್ ಆಗ್ತದೆ ಸೊ ಅದಕ್ಕೋಸ್ಕರ ಜಾಹಿರಾತನ್ನೂ ಸೆಲಬ್ರಿಟೀಸ್ನ ಕೈಯ್ಯಲ್ಲಿ ಮಾಡ್ತಾರೆ ಈ ಫ್ಲಿಪ್ಕಾರ್ಟ್ ಮೀಶೋ ಇದರದ್ದೆಲ್ಲ ಜಾಹಿರಾತು ತುಂಬ ಅಟ್ರ್ಯಾಕ್ಟ್ ಆಗ್ತದೆ ಡಿಸ್ಕೌಂಟ್ ಎಲ್ಲ ಇದ್ದರೆ ಮತ್ತೆ ಹೋಮ್ ಲೋನ್ ತಿಂಡಿಯದ್ದಿರ್ಬೋದು ಡ್ರೆಸ್ ಎಲೆಕ್ಟ್ರಾನಿಕ್ಸ್ ಇದರದ್ದೆಲ್ಲ ಕೆಲವು ಅಡ್ವಟೈಸ್ಮೆಂಟ್ ನೋಡಲಿಕ್ಕೆ ಖುಷಿಯಾಗಿರ್ತದೆ ಚೆಂದ ಇರ್ತದೆ ಈ ಈ ಮೂಲಕ ಜನರಿಗೆ ತಲುಪುವಂತೆ ಇವರೂ ಕಂಪೆನೀಸ್ ಅವರು ಜಾಹಿರಾತನ್ನು ಬಿಡುಗಡೆ ಮಾಡ್ತಾರೆ